ಹಲೋ ಸರ್ ನಮಗೆ ಮಾರ್ಚ್ ಹನ್ನೆರಡಕ್ಕೆ ಆಟೋ ಬೇಕಿತ್ತು ಸಿಗುತ್ತಾನೆ ಸಿಗುತ್ತಾ ಮಾರ್ಚ್ ಹನ್ನೆರಡಕ್ಕೆ ಸಂಜೆ ಆರು ಗಂಟೆ ಹೊತ್ತಿಗೆ ಹಾಗಿದ್ರೆ ನನಗೆ ತಿಲಕ್ ತಿಲಕ್ ನಗ್ರಕ್ಕೆ ಹೋಗಬೇಕಿತ್ತು ಅಂದರೆ ನಾವಿರೋದು ಇವಾಗ ಜಯನಗರದಲ್ಲಿ ಜಯನಗರ ತಿರುವಲ್ಲಿದೀವಿ ಅಲ್ಲಿಂದ ನಮಗೆ ತಿಲಕ್ ನಗ್ರಕ್ಕೆ ಬಿಡಬೇಕಿತ್ತು ಆಗುತ್ತಾ ಸರ್ ಸಂಜೆ ಹಾಗಿದ್ರೆ ನನಗೆ ಅಲ್ಲಿ ಒಂದು ಸಮಾರಂಭ ಕಾರ್ಯಕ್ರಮ ಇದೆ ನೀವು ನಮಗೆ ಸರಿಯಾದ ಸಮಯಕ್ಕೆ ಕರ್ಕೊಂಡು ಹೋಗಬೇಕು ಸಂಜೆ ಆರಕ್ಕೆ ಸಮಾರಂಭ ಶುರು ಆಗುತ್ತೆ ಮಾರ್ಚ್ ಹನ್ನೆರಡಕ್ಕೆ ನನಗೆ ನೀವು ಒಂದು ಇಲ್ಲಿಂದ ಜಯನಗರದಿಂದ ತಿಲಕ್ ನಗರಕ್ಕೆ ಹೋಗೋಕೆ ಎಷ್ಟೊತ್ತು ಆಗ್ಬೋದು ಸರ್ ಅರ್ಧ ಗಂಟೆ ಒಂದು ಒಂದು ಗಂಟೆ ಆಗುತ್ತ ಸರಿ ಆಯಿತು ಸರ್ ನೀವು ನನಗೆ ಮುಂಚಿತವಾಗಿ ಈಗ್ ನಾವಲ್ಲಿ ಆರು ಗಂಟೆಗೆ ಸಮಾರಂಭದಲ್ಲಿ ಇರಬೇಕು ಅಂತ ಅಂದರೆ ನೀವು ನನಗೆ ಕರ್ಕೊಂಡು ಹೋಗೋದಕ್ಕೆ ಐದು ಗಂಟೆಗೆ ಆಗುತ್ತಲ್ಲ ಸರ್ ನಿಮಗ್ ಬರೋದಕ್ಕೆ ಹ್ಞೂ ಸರಿ ಆದರೆ ನೀವು ನನಗೆ ಐದು ಗಂಟೆಗೆ ಬಂದು ಕರ್ಕೊಂಡು ಹೋಗೋಕೆ ಬಂದರೆ ಅಲ್ಲಿಗೆ ಸರಿಯಾಗಿ ನಾವು ಆರು ಗಂಟೆಗೆ ಸಮಾರಂಭಕ್ಕೆ ಸೇರ್ಕೊಬೋದು ಸರ್ ಹಂಗಿದ್ರೆ ನನ್ನ ನಾನು ಇರೋವಂಥ ಸ್ಥಳದ ವಿಳಾಸ ಹೇಳ್ತೀನಿ ಅದನ್ನು ಇದು ನೋಟ್ ಮಾಡ್ಕೊಳ್ಳಿ ನಾವು ಇರೋದು ಜಯನಗರದಲ್ಲಿ ಸೆಕೆಂಡ್ ತಿರುವು ಮಾತೃಶ್ರೀ ನಿಲಯ ಅಂತ ಅನ್ ಹೇಳೋದು ಆ ಮನೆ ಆ ಮನೆ ಹತ್ರ ನೀವು ಬಂದುಬಿಟ್ಟು ಮಾರ್ಚ್ ಹನ್ನೆರಡಕ್ಕೆ ಸಂಜೆ ಆರು ಗಂಟೆಗೆ ಅಲ್ಲಿ ಸಮಾರಂಭಕ್ ಹೋಗ್ಬೇಕಾಗಿರೋದು ಅದಕ್ಕೋಸ್ಕರ ನೀವು ಐದು ಗಂಟೆಗೆ ಬಂದು ನನ್ನನ್ನು ಕರ್ಕೊಂಡು ಹೋದರೆ ಸರಿಯಾದ ಸಮ್ಯಕ್ಕೆ ಆರು ಗಂಟೆಗೆ ಅಲ್ಲಿಗೆ ಹೋಗ್ಬೌದು ನೀವು ಕ ಸರಿಯಾದ ಸಮ್ಯಕ್ಕೆ ಬನ್ನಿ ಮಾರ್ಚ್ ಹನ್ನೆರಡಕ್ಕೆ ಮರಿಬೇಡಿ ಆಯಿತಾ ದ ಮತ್ತೆ ಫೋನ್ ಮಾಡೋದಕ್ಕೆ ಹೋಗೋದಿಲ್ಲ ನೀವು ನಂಗೆ ಕರೆಟ್ಟಾಗಿ ಆ ಸಮ್ಯಕ್ಕೆ ಬರಬೇಕು ಬಂದ ನ ಸರಿಯಾದ ಸಮಯಕ್ಕೆ ನಾನು ಅಲ್ಲಿಗೆ ಸಮಾರಂಭದಲ್ಲಿ ನಾನು ಇರಬೇಕು ಅದಕ್ಕೋಸ್ಕರ ಮಿಸ್ ಮಾಡ್ಬೇಡಿ